ನಮ್ಮದು ರೀಜನ್ ಬಂದ್ಬಿಟ್ಟು ಗುಲ್ಬರ್ಗ ಇಲ್ಲಿ ಗುಲ್ಬರ್ಗ ಸೈಡ್ ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತ ಧರ್ಮಗಳಲ್ಲಿ ಮುಸ್ಲಿಮ್ ಬರ್ತಾರೆ ಮತ್ತು ಕ್ರೈಸ್ತರು ಮತ್ತ ಬುದ್ಧಿಷ್ಟ್ರು ಕೆಲವೊಂದಿಷ್ಟು ಜನ ಜೈನರು ಆರ ಆದ್ರ ಅಷ್ಟೆ ಜನ ಜೈನ್ರು ಇಲ್ಲ ಅಲ್ಪಸಂಖ್ಯಾತ್ರು ಮುಸ್ಲಿಮ ಹೇಳ್ಬಕಾದ್ರ ಈ ಕೆಲವೊಂದಿಷ್ಟು ಹಳೀ ಕೋಟೆ ಸೈಡ ಆ ಸೈಡೆಲ್ಲ ಹೋದರೆ ಏನಪ್ಪ ಅಂದ್ರೆ ನಮ್ಗೆ ಎಲ್ಲಾ ಭಾಳಷ್ಟು ಜನ ಮುಸ್ಲಿಮರೆ ಸಿಗ್ತಾರೆ ಮುಸ್ಲಿಮರು ಏನಪ್ಪ ಅಂದ್ರ ನಾರ್ಮಲೀ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೋದಾಗ ಅವರು ಐದು ಬಾರಿ ನಮಾಸ್ ಮಾಡದು ಮತ್ತು ಏನಪ್ಪ ಅಂದ್ರ ಒಂದೇ ದೇವರಲ್ಲಿ ಮೂರ್ತಿ ನಿರಾಕಾರ ಮೂರ್ತಿ ನಂಬದು ಸೋ ಅವರು ಒಂದು ಬೇರೆ ರೀತಿಯಾಗಿ ದೇವರನ್ನ ನಂಬುತ್ತಾರೆ ಕಂಪೇರ್ ಮಾಡದ್ರೆ ನಮಗೆ ಮತ್ತು ಅದೇ ರೀತಿ ನೋಡದ್ರ ನಮ್ಮ ಹತ್ರ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ್ರಲ್ಲಿ ಬುದ್ಧಿಸಮ್ದೋರು ಆದ್ರ ಬುದ್ಧನನ್ನ ನಂಬೋರು ಕೂಡ ಅರ ಬುದ್ಧನ ಅನುಯಾಯಿಗಳು ಏನಪ್ಪ ಅಂದ್ರೆ ಭಾಳಷ್ಟು ಜನ ಗುಲ್ಬರ್ಗದು ಹಿರಾಪುರಿ ರೀ ಆಗಿರ್ಬೋದು ಮತ್ತು ಆ ಮಾದರಸನಹಳ್ಳಿ ಆಗಿರ್ಬೋದು ಈ ಗುಲ್ಬರ್ಗದು ಈ ರೀಜನ್ದಾಗ ಮತ್ತು ಹಳ್ಳಿ ಸೈಡ ಆಲ್ಮೋಸ್ಟ್ ಎಲ್ಲಾ ಹಳ್ಳಿಗಳ್ದಾಗೆ ಏನಪ್ಪ ಅಂದ್ರೆ ಅವರೇ ಬುದ್ ಬುದ್ಧಿಸಮ್ ನಂಬೋರು ಭಾಳಷ್ಟು ಜನ ಅರ ಬುದ್ಧಿಸಮ್ದಾಗ್ ಏನಪ್ಪ ಅಂದರೆ ಇಲ್ಲೇ ಗುಲ್ಬರ್ಗದಾಗ ಅವ್ರ್ದ ಒಂದು ಒಂದು ದೊಡ್ಡ ಬುದ್ಧಮಂದಿರ ಅಂತೇಳಿ ಒಂದು ರೀಜನ್ನು ಅದ ಅಲ್ಲೆ ಹೋಗಿ ಎಲ್ಲ ಅವ್ರ ಏನಪ್ಪ ಅಂದ್ರೆ ನಾರ್ಮಲೀ ಬುದ್ಧನ ಮೂರ್ತಿ ಇಟ್ರ ಅಲ್ಲೆ ಪೂಜೆ ಅದು ಮಾಡದು ಕೆಳಗೆ ಏನಪ್ಪ ಅಂದ್ರ ಧ್ಯಾನ ಇದರ್ದಾಗ ಧ್ಯಾನ ಮಾಡದು ಅದೆಲ್ಲ ಮಾಡ್ತಾ ಇರ್ತಾರೆ ಮತ್ತು ಮತ್ತು ಅವರು ಬುದ್ಧಿಷ್ಟ್ ಆದ ನಂತರ ಮತ್ತು ನೆಕ್ಸ್ಟ್ ಬರ್ತಕಂಥ ಅಲ್ಪಸಂಖ್ಯಾತ್ರು ಯಾರಪ್ಪ ಅಂದ್ರ ನಮ್ಮ ಜೈನರು ಜೈನರು ಭಾಳ ಕಡಿಮೆ ಅರ ನಮ್ಮಲ್ಲಿ ಜೈನ್ರು ಏನು ಅಷ್ಟು ಜನ ಇಲ್ಲ ನಮ್ಮಲ್ಲಿ ಇರ್ತಕಂಥ ಏನು ಜೈನ್ರು ಅಲ್ಲ ಆ ಕಮ್ಯೂನಿಟಿ ಕಡಿಮೆ ಇದ್ದರೂ ಕೂಡ ಅವ್ರು ಹೋಲ್ಡ್ ಸರ್ಯಾಗದ ಅವ್ರ್ಗ್ ಏನಪ್ಪ ಅಂದ್ರ ಪ್ರಭಾವ ಈ ಇದ್ರ ಮ್ಯಾಗೆ ಭಾಳ ಸರ್ಯಾಗದ ಮತ್ತು ಅವ್ರು ಏನಪ್ಪ ಅಂದ್ರೆ ಅವ್ರು ತಮ್ಮದೇ ಆದಂಥ ಒಂದು ಸಿದ್ಧಾಂತಗಳು ತಮ್ಮದೇ ಆದಂಥ ಒಂದು ಇದನ್ನ ನಂಬ್ತಾರ ಬೆಳ್ಳುಳ್ಳಿ ಅದು ಏನು ಉಳ್ಳಾಗಡ್ಡಿ ಇದೆಲ್ಲಾ ಅವ್ರು ಏನು ತಿನ್ನಂಗಿಲ್ಲ ಮತ್ತು ಏನಪ್ಪ ಅಂದ್ರೆ ಈ ಬೇರು ಸಹಿತವಾಗಿ ಕಿತ್ತಿದಂಥ ಅವು ಯಾವುವು ಆಲೂಗಡ್ಡೆ ಆಗಿರ್ಬೋದು ಗಜ್ರಿ ಇವುನ್ನ ಕಿತ್ಬೇಕಾದ್ರೆ ಬೇರು ಸಹಿತ ಕಿತ್ತಿತವಯಿ ಆ ಪೂರ ಆ ಗಿಡಕ್ಕೆ ನಾಶ ಮಾಡ್ತೀವಿ ಆ ಗಿಡಕ್ಕೆ ಹಾನಿ ಮಾಡ್ತೀವಿ ಅದರ ಜೀವ ತೆಗಿತೀವಿ ಅಂತ ಅವ್ರು ತಿಳ್ಕೊಂಡು ಅದನ್ನು ಕೂಡ ತಿನ್ನಂಗಿಲ್ಲ ಅಂತ ಕೇಳಿದ್ದೆ ಅದು ಆದ ನಂತರ ಅವ್ರು ಏನಪ್ಪ ಅಂದ್ರೆ ಭಾಳಷ್ಟು ಮಂದಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಅವರು ತಮ್ಮನ್ನ ಧರ್ಮದ ಕಡೆ ಭಾಳಷ್ಟು ಒಲವು ಮತ್ತು ಏನಪ್ಪ ಅಂದರೆ ಆದಷ್ಟು ಜನ ಏನಪ್ಪ ಅಂದ್ರೆ ಸಾಧುಗಳು ಆಲಿಕ್ಕೆ ಅಂದರೆ ಏನೋ ಒಂದು ಟೈಪು ದೀಕ್ಷಾ ತಗೊಂಡು ಇದು ಆಗಲಿಕ್ಕೆ ಟ್ರೈ ಮಾಡ್ತಾರೆ ಮತ್ತು ಅವರು ಭಾಳ ಕಟ್ಟುನಿಟ್ಟು ಅವರು ಇದುರ್ದಾಗ ಸೊ ನಮ್ಮ ರೀಜನ್ದಾಗ ಅಥ್ವ ನಮ್ಮ ಪ್ರದೇಶದಾಗ ನೋಡದ್ರೆ ಮುಸ್ಲಿಮರು ಮತ್ತು ಬೌದ್ಧ ಅನುಯಾಯಿಗಳು ಮತ್ತು ಜೈನರು ಮತ್ತು ಇನ್ನೊಂದು ಸಮುದಾಯ ನೋಡದ್ರ ಏನಪ್ಪ ಅಂದ್ರೆ ಕ್ರಿಶ್ಚನರು ಕ್ರಿಶ್ಚನರು ಏನಪ್ಪ ಅಂದ್ರೆ ಒಂದಿಷ್ಟು ಜನ ಅರ ನಾವು ನಾರ್ಮಲಿ ಏನಪ್ಪ ಅಂದ್ರೆ ಸ್ಕೂಲು ಕಾಲೇಜಸ್ಸ ಇಲ್ಲಿ ಏನು ಒಂದಿಷ್ಟು ದೊಡ್ಡ ದೊಡ್ಡು ಏನವ ಅದ್ರಾಗ ಅವರು ಹೆಚ್ಚಿಗ ಮತ್ತು ಏನಪ್ಪ ಅಂದ್ರೆ ಯಾವಾಗ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಬರುತ್ತಲ್ಲ ಅವಾಗ ಅವ್ರ ಬಳಿ ನಾವು ಎದುಕ್ಕ ಹೋಗ್ತೀವಿ ಅಂದ್ರೆ ದೊಡ್ಡುದ ಹಬ್ಬ ಮಾಡ್ತಾರೆ ಹಬ್ಬ ಮಾಡ್ದಾಗ ಅವಾಗ ಎಲ್ಲಾರಿನ್ನ ಕರ್ದಾಗ ನಾವು ಕೂಡ ಹೋಗಿ ಬಂದಿರ್ತೀವಿ ಸೋ ಈ ಪ್ರದೇಶ್ದಾಗ ನಮ್ಮ ಗುಲ್ಬರ್ಗ ಭಾಗದಾಗ ಭಾಳಷ್ಟು ಜನ ಮುಸ್ಲಿಮರು ಅವ್ರು ಆದ ನಂತರ ಏನಪ್ಪ ಅಂದ್ರೆ ಬುದ್ಧನ ಅನುಯಾಯಿಗಳು ಅದಾದ ನಂತರ ಕ್ರಿಶ್ಚನರು ಮತ್ತು ಎಲ್ಲಾರ್ಕಿಂತ ಕಡಿಮೆ ಪ್ರಮಾಣದಾಗ ಮಾತಾಡ್ಬಕಂದ್ರೆ ನಮ್ಮ ಜೈನ ಸಮುದಾಯದವರು ಸಿಕ್ತ್ರು ಅಲ್ಲಿ ಅಲ್ಲಿ ನಮಗೆ ಸಿಕ್ ಸಮುದಾಯದವರಯ ಸಿಕ್ರುನು ಸಿಕ್ ಸಮುದಾಯ ಅಷ್ಟೂ ಇಲ್ಲಿ ಇಲ್ಲ ಆದರೂನು ಕೆಲವೊಂದು ದೊಡ್ಡ ದೊಡ್ಡು ಪಂಜಾಬ್ ಬುಟೋಸ್ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ಬಿಸಿನೆಸ್ ಅನ್ನು ಅವ್ರು ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ಜನ ಅಲ್ಲಿ ಇಲ್ಲಿ ಸಿಗ್ತಾರೆ ಅವ್ರು ಬಿಟ್ಟರೆ ಮತ್ತು ನಾನಂತು ಎಲ್ಲೂ ಸಿಕ್ ಸಮುದಾಯ ನೋಡಿಲ್ಲ ಅದಾದ ನಂತರ ನಾವು ಅಲ್ಪಸಂಖ್ಯಾತ್ರಲ್ಲಿ ಬರ್ಬೇಕಾದ್ರೆ ಈ ಬಂಜಾರ ಸಮುದಾಯ ಅಂತ ಬರುತ್ತ ಬಂಜಾರ ಸಮುದಾಯದವರು ಏನಪ್ಪ ಅಂದ್ರೆ ಒಂದು ಕಡೆಲಿಂತ ಮತ್ತೊಂದು ಕಡೆ ಓಡ್ಯಾಡಿಕೊತ ಅಥವಾ ಅವ್ರು ನಾರ್ಮಲಿ ಒನ್ನೊಂದು ಅವ್ರವ್ರ ಹಳ್ಳಿಗಳೇ ಪೂರ್ತಿ ಪೂರ ಬಂಜಾರ ಹಳ್ಳಿಗಳೇ ಅವ ಕೆಲ್ವೊಂದು ಊರ್ನ್ಯಾಗಂತು ಪೂರ್ತಿ ಅದು ಪಾಪ್ಯುಲೇಶನ್ಸ್ ಅವ್ರ್ದೆ ಅದ ಸೊ ಅವರು ಕೂಡ ಏನಪ್ಪ ಅಂದ್ರೆ ನಮ್ಮ ಇದು ಸಮುದಾಯದಾಗ ಬರ್ತಾರ ಮತ್ತು ಈ ಸೈಡ್ ಬಂದಾಗ ಬಂಜಾರ ಸಮುದಾಯ ಮತ್ತು ಏನಪ್ಪ ಅಂದ್ರೆ ಈ ಜೈನರು ಇವ್ರ ಅಷ್ಟೇನು ನಾ ಏನು ನೋಡಿಲ್ಲ ಆದರೂ ಹೆಚ್ಗಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕಂಥ ಅಲ್ಪಸಂಖ್ಯಾತ್ರು ಯಾರಪ್ಪ ಅಂದ್ರೆ ಮುಸ್ಲಿಮರೆ ಮತ್ತು ಯಾರಿಲ್ಲ